ಯಾರು ಸರ್ ಇದು ಮಾತಾಡ್ತಿರೋದು ಹಾಂ ಸರ್ ನಮಸ್ತೆ ಸರ್ ಇಲ್ಲಿ ನಾನು ಸ್ಟೂಡೆಂಟ್ ಮಾತಾಡ್ತಿರೋದು ಸರ್ ಇದು ಮಾ ಶಾಲೆಯಲ್ಲಿ ಸರ್ ಇದು ಫ್ಯಾನು ಸರಿಯಿಲ್ಲ ಡೆಸ್ಕ್ ಸರಿಯಿಲ್ಲ ನಮ್ಮದು ಏರಿಯಾ ಇಲ್ಲಿ ಸರ್ ಕೊಣಾಜೆ ಹತ್ತಿರ ಬರುತ್ತೆ ನಮಗೆ ಸರಿಯಾದ ಇ ಇ ಹ್ಞೂ ಹೌದು ಹಾಂ ಹೌದು ಸರ್ ಇದು ಏನಂದರೆ ಸರ್ ಇದು ನಮಗೆ ಸರಿಯಾಗಿ ಸಿಗಬೇಕಾಗಿರುವ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಸಿಗ್ತಿಲ್ಲ ಸರ್ ತುಂಬಾ ತೊಂದರೆಗಳು ಆಗ್ತಿದೆ ಸರ್ ಅದಕ್ಕೆ ನಾನು ನಿಮಗೆ ಸರಿ ಇದೊಂದು ಹಾಂ ನಾನು ಕಾಲೇಜಿಗೆ ಶಾಲೆಗೆ ಒಂದು ಬಂದು ಆರು ತಿಂಗಳು ಆಯಿತು ಸರ್ ಆರು ತಿಂಗಳಿಂದನೂ ಸಮಸ್ಯೆಯಿದೆ

ಹಾಂ ಯಾವ ಫ್ಯಾನು ರನ್ ಆಗಲ್ಲ ಸರ್ ಹ್ಞೂ ಹೇಳಿ ಹೇಳಿ ಸಾಕಾಯ್ತು ಸರ್ ಅದಕ್ಕೆ ನಾನು ನಿಮಿಗೆ ಫೋನ್ ಮಾಡಿದೆ ಸರ್ ಹಾಂ ನೀವು ಇದ್ರ ಬಗ್ಗೆ ಇದ್ರ ಬಗ್ಗೆ ಸರಿಯಾದ ಕ್ರಮ ತೇಗ್ ಕೈ ಕೊಳ್ಳೋದು ಕೈ ಕೈಗೊಳ್ಬೇಕು ಸರ್ ನೀವು ಸ್ಟೂಡೆಂಟ್ಸೀಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಸರ್ ನೀವಿಗ ಹ್ಞೂ ಹಾಂ ಅಭಿಕರೇಗಾ ಹಾಂ ಹಾಂ ಹೌದಾ ಸರ್ ಇಲ್ಲ ಸರ್ ಇನ್ನೂ ಮಾಡಿಲ್ಲ ಹಾಂ ಬೇರೆ ಈಗ ಸದ್ಯಕ್ಕೆ ಫ್ಯಾನು ಹಾಗು ಇದು ಸರ್ ನಮಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಕರೆಕ್ಟಾಗಿ ಇಲ್ಲ ಹಾಂ ಹಾಂ ಹಾಂ ಅದೇ ವಾಶ್ ರೂಮ್ ಪ್ರಾಬ್ಲಮ್ಸ್ ನಿಟ್ನೇಸ್ ಇಲ್ಲ ಕ್ಲೀನಿಂಗಿಂಗೆ ಎಲ್ಲ ಹಂಗಾಗಿ ಸರ್

ಹಾಂ ಕೊಣಾಜೆ ಹಾಂ ಅದಲ್ಲ ಸರ್ ಕೊಣಾಜೆ ಅಷ್ಟೇ ಹಾಂ ಹಾಂ